ಭಾರತದ ಆಕರ್ಷಣೀಯ ಸ್ಥಾನದಲ್ಲಿ ನಾನು ಮೊದಲು ಹೇಳೋದಾದರೆ ಆಗ್ರಾದ ತಾಜ್ ಮೆಹೆಲ್ ಏಕಂದ್ರೆ ಇದು ವಿಶ್ವ ಪ್ರಸಿದ್ಧವಾಗಿದ್ದು ವಿಶ್ವದ ಏಳು ಅದ್ಭುತದಲ್ಲಿ ಒಂದಾಗಿದೆ ಇಲ್ಲಿ ತುಂಬ ವಿದೇಶಿ ಪ್ರಯಾಣಿಕರು ಸಹ ಬರ್ತಾರೆ ಆಗ್ರಾ ಒಂದು ಪುರಾತನ ಮೊಘಲ್ ಕಲೆಯನ್ನು ಪ್ರದರ್ಶಿಸುತ್ತದೆ ಇದು ತಾಜ್ ಮಹಲ್ ಆಗ್ರಾದಲ್ಲಿ ತುಂಬ ಪ್ರೇಮಿಗಳು ಸಹ ನೋಡಲಿಕ್ಕೆ ಹೋಗ್ತಾರೆ ಏಕಂದ್ರೆ ಆಗ್ರಾದ ತಾಜ್ ಮಹಲನ್ನು ಪ್ರೀತಿಯ ಸಂಕೇತ ಅಂತಲೂ ಹೇಳಲಾಗ್ತದೆ ಇದು ಒಂದೇ ಅಲ್ಲ ಭಾರತದಲ್ಲಿ ಇನ್ನೂ ಹಲವಾರು ಪ್ರದೇಶಗಳಿವೆ ಪ್ರವಾಸಿಗರು ನೋಡಲು ಇಚ್ಛಿಸುವಂಥದ್ದು ಉದಾಹರಣೆಗೆ ಗೋವಾ ಬೀಚ್ ಮತ್ತು ಅಲ್ಲಿನ ಚರ್ಚ್ಗಳು ಮತ್ತು ಭಾರತದ ಜೈಪುರ್ ಅಂತ ಪ್ರದೇಶಯಿದೆಯಲ್ಲ ಅದೂ ಸಹ ತುಂಬ ಪ್ರಸಿದ್ಧಿಯಾಗಿದೆ ಅದನ್ನು ಪಿಂಕ್ ಸಿಟಿ ಅಂತಲು ಕರೆಯಲ್ಪಡ್ತಾರೆ ಕರೆಯಲ್ಪಡ್ತದೆ ಇದು ಪಿಂಕ್ ಸಿಟಿ ಅಂತ ಕರೀಲಿಕ್ಕೆ ಒಂದು ಕಾರಣ ಅಂದರೆ ಜೈಪುರಿನ ಕಟ್ಟಡಗಳು ಆ್ಯಕ್ಚುಲ್ ಸತ್ಯ ಹೇಳಬೇಕಾದ್ರೆ ಜೈಪುರ್ನಲ್ಲಿರುವ ಕಟ್ಟಡಗಳು ಗುಲಾಬಿ ಬಣ್ಣದ್ದಿರೋದ್ರಿಂದ ಅಲ್ಲಿ ಬಂದವ್ರಿಗೆಲ್ಲ ನೋಡುವಾಗ ಅದು ಗುಲಾಬಿ ಗುಲಾಬಿ ಹಾಗೆ ಕಾಣ್ತದೆ ಅದಕ್ಕೆ ಅಲ್ಲಿ ನ ಬಂದಿರೋ ಪ್ರವಾಸಿಗಳು ಮತ್ತು ಅಲ್ಲಿನ ಜನರೆಲ್ಲ ಪಿಂಕ್ ಸಿಟಿ ಅಂತ ಅದನ್ನು ಕರೆದ್ರು ಮತ್ತು ಜೈಪುರಿನಲ್ಲಿ ಕಲೆ ತುಂಬ ಒಳ್ಳೆಯದಿದೆ ಅಲ್ಲಿಯ ಕಲೆಗೆ ತುಂಬ ಜನ ಪ್ರವಾಸಿಗರು ಅಲ್ಲಿ ಆಕರ್ಷಿತರಾಗ್ತಾರೆ ಜೈಪುರ್ ಹಾಗೇ ನಮ್ಮ ಮೈಸೂರೂ ಸಹ ತುಂಬ ಪ್ರಸಿದ್ಧಿಯಾಗಿದೆ ಮೈಸೂರಿನ ಅರಮನೆ ಅಲ್ಲಿಯ ದಸರಾ ಅಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಸರಾ ಸಮಯದಲ್ಲಿ ತುಂಬ ಪ್ರವಾಸಿಗರು ಮೈಸೂರಿನ ಅರಮನೆಗೆ ಭೇಟಿ ಕೊಡ್ತಾರೆ ಮೈಸೂರು ಅರಮನೆ ಮೈಸೂರಿನ ಚಾಮುಂಡಿಬೆಟ್ಟ ಮತ್ತು ಅಲ್ಲಿಯ ಬೃಂದಾವನ ಗಾರ್ಡನ್ ಇದು ತುಂಬ ಪ್ರಸಿದ್ಧಿಯಾಗಿದೆ ಹಾಗೇ ಚಾರ್ಮಿನಾರ್ ಹೈದರಾಬಾದ್ನಲ್ಲಿ ಅಲ್ಲಿಯೂ ಸಹ ತುಂಬ ಜನರು ಪ್ರವಾಸಿಗರು ಹೋಗ್ತಾರೆ ತುಂಬ ಸೆಕೆಯಿದ್ದು ನಮಗೆ ತಣ್ಣನೆಯ ವಾತಾವರಣಕ್ಕೆ ಒಂದು ವೆಕೇಷನ್ ಅಂತ ಹೋಗಬೇಕು ಅಂತ ಇದ್ದರೆ ಮನಾಲಿ ಶಿಮ್ಲಾ ಊಟಿ ಕೂರ್ಗ್ ಡಾರ್ಜಿಲಿಂಗ್ ಇದೆಲ್ಲ ಒಳ್ಳೆಯ ಪ್ರಮಾಸಿ ತಾಣಗಳು ಇದಲ್ಲದೇ ತುಂಬ ಧಾರ್ಮಿಕ ಸ್ಥಳಗಳು ಅಂದರೆ ಪುರಾತನ ಕಾಲದಲ್ಲಿ ಕಟ್ಟಲ್ಪಟ್ಟ ಧಾರ್ಮಿಕ ಮಂದಿರಗಳು ಅಂದರೆ ರಿಷಿಕೇಶ್ ಕೇದಾರನಾಥ್ ವಾರಣಾಸಿ ಇಲ್ಲಿ ನಮ್ಮ ದೇಶದವ್ರು ಅಷ್ಟೇ ಅಲ್ಲ ನಮ್ಮ ಧರ್ಮದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಸಹ ಜನ ವೀಕ್ಷಿಸಲು ಬರ್ತಾರೆ ಇದು ನಮ್ಮ ಭಾರತದ ಸಂಸ್ಕೃತಿ ಇಲ್ಲಿಯ ಆಚಾರ ವಿಚಾರಗಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶಿಸುತ್ತದೆ